ಹಲೋ ಹಾಂ ಮೇಸ್ತ್ರಿ ಸುಧಾಕರ್ ಮಾತಾಡೋದಾ ಹಾಂ ನೀವ್ ಫ್ರೀ ಇದ್ದೀರಾ ಈಗ ಹೌದಾ ಕೆಲಸ ತುಂಬ ಉಂಟಾ ಹಾಂ ನನಗೊಂದು ಫಾರಂ ಕೋಳಿ ಫಾರ್ಮ್ ಮಾಡೋ ಪ್ಲ್ಯಾನಲ್ಲಿ ಉಂಟು ಹಾಂ ಜಾಸ್ತಿ ದೊಡ್ಡದಿಲ್ಲ ಸ್ವಲ್ಪ ಒಂದು ಐವತ್ತು ಕೋಳಿ ಫಾರ್ಮ್ ಇಡುವಷ್ಟು ಒಂದು ಪ್ಲ್ಯಾನಲ್ಲಿ ಉಂಟು ಈಗ ಸದ್ಯಕ್ಕೆ ಫಾರ್ಮ್ ಮಾಡಲಿಕ್ಕೆ ಎಂಥೆಲ್ಲ ಮೆಟೀರಿಯಲ್ ತಂದಿಡಬೇಕು ಹೌದಾ ಇದು ಬ್ಲಾಕ್ ಮತ್ತು ಈಗ ಕೆಂಪು ಕಲ್ಲಲ್ಲಿ ನಾವು ಈಗ ಯಾವುದು ಒಳ್ಳೆಯ ಬಾಳಿಕೆ ಎಲ್ಲ ಬರ್ತದೀಗ ಸದ್ಯಕ್ಕೆ ಹಾಂ ಸರಿ ಹಾಗಾದರೆ ನೋಡುವಾ ನಾನು ನನ್ನದು ದೊಡ್ಡ ಬಜೆಟಿಲ್ಲ ಸದ್ಯಕ್ಕೆ ಕೆಂಪು ಕಲ್ಲೇ ಬ್ಲಾಕಲ್ಲೇ ಕಟ್ತೇನೆ ಈಗ ಹಾಂ ಸಿಮೆಂಟ್ ಶೀಟ್ ಯೂಸ್ ಮಾಡ್ತೇನೆ ನೆಕ್ಸ್ಟ ನೆಕ್ಸ್ಟ್ ಬೇಕಿದ್ದರೆ ಸ್ಲ್ಯಾಬ್ ಹಾಕ್ತೇನೆ ಸ್ವಲ್ಪ ಸಮಯ ಆದ ಮೇಲೆ ಎಷ್ಟು ಸಿಮೆಂಟ್ ಶೀಟ್ ಬೇಕು ಅಂದಾಜು ಓ ಅಷ್ಟೆಲ್ಲ ಬೇಕಾಗ್ತದಾ ಐಟಮ್ಸ್ ಓಕೆ ಈಗ ನಿಮ್ಮದೀಗ ಲೇಬರ್ ಕಾಸ್ಟ್ ಮತ್ತು ಸಿಮೆಂಟ್ ಶೀಟ್ ಇದೆಲ್ಲ ಅಂದಾಜು ಎಷ್ಟಾಗ್ಬೋದು ಒಂದು ಕಡಿಮೆಯಲ್ಲಿ ಅಂದರೆ ಹೌದಾ ಅದೇ ನಾನೀಗ ಸ್ವಲ್ಪ ಕಡಿಮೆಯಲ್ಲಿ ಮಾಡಿಕೊಡಿ ನನಗೆ ಹೌದಾ ನೆಕ್ಸ್ಟ್ ನೀವೀಗ ನೆಕ್ಸ್ಟ್ ವೀಕಲ್ಲಿ ಸಿಗ್ತೀರಾ ನನಗೆ ಬಂದಾದ ಮೇಲೆ ಹೌದಾ ಸರಿ ನನಗೆ ಒಂದು ಅರ್ಜೆಂಟ್ ಕಾಲ್ ಮಾಡಿ ಆದ ಮೇಲೆ ಯಾಕೆಂದರೆ ನಾನು ಕೂಡ ಬೇಗ ಓಪನಿಂಗ್ ಮಾಡುವ ಹಾಗೆ ಇದ್ದೇನೆ ಪ್ಲ್ಯಾನಲ್ಲಿ ಇದ್ದೇನೆ ಸರಿ ಹಾಗಾದರೆ ನಿಮ್ಮದು ಕೆಲಸ ಆದ ಮೇಲೆ ನನಗೆ ಕಾಲ್ ಮಾಡಿ ನೆಕ್ಸ್ಟ್ ವೀಕಲ್ಲಿ ನಾನು ಮೆಟೀರಿಯಲ್ ತಂದಿಡ್ತೇನೆ ಸರಿ ಓಕೆ